ನಮ್ಮ ಕಡೆ ಯಾವ ಥರ ಅಡುಗೆ ಅಂದರೆ ಇಲ್ಲಿ ಸಾಮಾನ್ಯವಾಗಿ ಒಂದು ಅಬ್ಬ ಆದರೆ ನಮಗೆ ಫಸ್ಟು ಸಿಹಿ ಮುಖ್ಯ ನಾವು ಮಾಡೋದು ಪೊಂಗಲ್ ಟೈಮಲ್ಲಿ ನಮಗೆ ಒಬ್ಬಟ್ಟು ಮತ್ತು ಶಾವಿಗೆ ಮತ್ತು ಇದು ಏನು ಸಿಹಿ ಪಾಯಸ ಪಾಯಸ ಮತ್ತು ವಡೆ ಇದೆಲ್ಲ ನಮಗೆ ವಿಶೇಷವಾದದ್ದು ನಮ್ಮ ಕಡೆ ಮತ್ತು ನಮಗೆ ಸಾಮಾನ್ಯವಾಗಿ ನಮಗೆ ಪೊಂಗಲ್ ಸಿಹಿ ಪೊಂಗಲ್ ಮತ್ತು ಖಾರ ಪೊಂಗಲು ಮತ್ತೆ ನಮಗೆ ವಿಶೇಷವಾಗಿ ಬೇಳೆ ಸಾಂಬಾರು ತರಕಾರಿ ತರಕಾರಿಯನ್ನು ಉಪಯೋಗಿಸ್ತೇವೆ ಇನ್ನು ಮನೆ ಆವತ್ತು ಉಳಿದ ದಿನಗಳಲ್ಲಿ ನಾವು ಸಾಮಾನ್ಯವಾಗಿ ಅನ್ನ ಸಾಂಬಾರು ಮತ್ತೆ ದೋಸೆ ಇಡ್ಲಿ ಚಪಾತಿ ಮತ್ತೆ ಹಿಟ್ಟು ರಾಗಿ ಮುದ್ದೆ ರೊಟ್ಟಿ ಇಂಥದ್ದೆಲ್ಲ ನಾವು ಬಳಸುತ್ತೇವೆ ನಮ್ಮ ಈ ಕಡೆ ಮತ್ತು ಆ ಸ ಇದು ಒಂದು ಫುಡ್ಗಳು ತುಂಬನೇ ಎಣ್ಣೆ ಪದಾರ್ಥ ಹೆಚ್ಚಾಗಿ ನಾವು ಉಪಯೋಗಿಸೋ ಉಪ್ಯೋಗಿಸಲ್ಲ ಆದ್ದರಿಂದ ನಮಗೆ ಬೇಕಾದಷ್ಟು ಮಾತ್ರ ಎಣ್ಣೆ ತಯಾರಿ ಹಾಕ್ಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಎಣ್ಣೆನೇ ಬಳಸಿಕೊಂಡು ನಮ್ಮ ದೇಹಕ್ಕೆ ತಕ್ಕಂತೆ ಮಾತ್ರ ನಾವು ಎಣ್ಣೆ ಹಾಕಿ ಎಣ್ಣೆ ಪದಾರ್ಥನ ಹೆಚ್ಚಾಗಿ ತಿನ್ನಲಿಕ್ಕೆ ಹೋಗಲ್ಲ ಈ ಕಡೆದು ಊಟದ ವಿಷಯದಲ್ಲಿ ಬಂದು ತುಂಬನೇ ನಮ್ಮದು ಎಣ್ಣೆ ಅಂಶ ಹೆಚ್ಚಾಗಿ ಇರುವುದಿಲ್ಲ ಅದರಿಂದ ಯಾರು ನೋಡಿದರೂ ಈ ಕೆಲವರು ದಪ್ಪ ಇದ್ದಾರೆ ಕೆಲವರು ಎಲ್ಲರೂ ದಪ್ಪಯಿಲ್ಲ ಎಲ್ಲರೂ ಐವತ್ತು ಕೆ ಜಿ ಎಪ್ಪತ್ತು ಕೆ ಜಿ ಎಂಬತ್ತು ಕೆ ಜಿ ಇಲ್ಲ ಕೆಲವರು ಮೂವತ್ತೈದು ಕೆ ಜಿನು ಇದ್ದಾರೆ ನಲವತ್ತೈದು ಕೆ ಜಿನು ಇದ್ದಾರೆ ಅಂದರೆ ಅಂದರೆ ಅವರು ತಿನ್ನೋ ಇದರಲ್ಲಿ ವಿಧದಲ್ಲಿದೆ ಎಲ್ಲರೂ ತೂಕ ಏನು ಇಲ್ಲ ಸಾಮಾನ್ಯವಾಗಿ ಅವರವ್ರ ದುಡಿಮೆಗೆ ತಕ್ಕಂತೆ ಅವರು ಚೆನ್ನಾಗಿರ್ತಾರೆ ನಮ್ಮ ಕಡೆ ಅದರಿಂದ ನಮ್ಮ ಕಡೆ ಫುಡ್ಗಳು ಇದೇ ಥರ ನಾವು ವಿಶೇಷ ಇದ್ದರೆ ಮಾತ್ರ ನಾವು ಸ್ವಲ್ಪ ಎಣ್ಣೆಯನ್ನು ಬದಲು ಇದು ಹಾಕ್ತೀವಿ ಅದ್ರಿಂದ ನಮ್ಮ ದೇಹಗಳು ಚೆನ್ನಾಗಿ ಓಡಾಡ್ತಾರೆ ಮತ್ತೆ ಆರಂಭದಲ್ಲು ಎಲ್ಲ ಕೆಲಸ ಕೂಲಿ ಕೆಲ್ಸಕ್ಕೆ ಹೋಗ್ತಾರೆ ಮತ್ತೆ ಕೆಲವರು ಆಫೀಸ್ಗಳಿಗೆ ಹೋಗ್ತಾರೆ ಕೆಲವರು ಎಲ್ಲ ಟೆನ್ಷನ್ ತಗೊಂಡು ಅವರವ್ರ ದೇಹಕ್ಕೆ ತಕ್ಕಂಥ ಊಟ ಮಾಡಿಕೊಂಡು ಅವರವ್ರು ಮತ್ತು ನಮ್ಮ ಕಡೆ ಯಾವ ಥರ ಊಟ ಮಾಡ್ತೀವಿ ಅಂದರೆ ಇದೇ ಥರ ರಾಗಿ ರಾಗಿ ಜೋಳ ಕಂಬು ಮತ್ತೆ ನವಣೆ ಸಾಮ್ ಇದು ಸಾಮೆ ಮತ್ತು ಅಕ್ಕಿ ಇಂಥ ಪದಾರ್ಥವೆಲ್ಲ ಉಪಯೋಗ್ಸಿ ನಾವು ಮಾಡ್ತೀವಿ ಅಡುಗೆಗೆ ಬಳಸಿಕೊಂಡು ತಿಂದ್ಕೊಂಡು ಚೆನ್ನಾಗಿ ಆರಾಮವಾಗಿ ಇರ್ತಾರೆ ಕೆಲವರು ಕೆಲವರು ಅಯ್ಯೋ ನನಗಿದಾಗಲ್ಲ ಅದಾಗಲ್ಲ ಸುಸ್ತಾಗುತ್ತೆ ಅಂತದ ಅದು ಅವರ ಬ್ಯಾಡ್ ಎಫೆಕ್ಟ್ ಇರ್ಬೋದು ಅದು ನಾವು ಏನು ಮಾಡಲಿಕ್ಕಾಗಲ್ಲ